ಹಳೆ ಹಾಡುಗಳು ಇವತ್ತಿನ ದಿನ ಪ್ರಚಲಿತದಲ್ಲಿ ಇರುವುದು ತೀರಾ ಕಡಿಮೆ ಹಳೆ ಹಾಡುಗಳು ಸವಿನೆನಪುಗಳು ನಮ್ಮ ಭಾರತದಾದ್ಯಂತ ಹೆಚ್ಚು ಸಂಗೀತ ನಿರ್ದೇಶಕರು ಸಂಯೋಜನೆ ಮಾಡಿರೋ ಹಾಡುಗಳು ತುಂಬಾ ಇದೆ ಅದರಲ್ಲಿ ಸವಿನೆನಪುಗಳು ನೆನಪಿಗೆ ಬರೋದಾದರೆ ಒಂದು ಅಂತ ಹೇಳೋದಕ್ಕಾಗಲ್ಲ ಸಾವಿರಾರು ಹಾಡುಗಳಿದೆ ಅದರಲ್ಲಿ ನಮ್ಮ ಕರ್ನಾಟಕದ ಡಾಕ್ಟರ್ ರಾಜ್ ಕುಮಾರ್ ಅವರ ಸವಿನೆನುಪುಗಳು ತುಂಬಾ ಎಲ್ಲಾ ಒಳ್ಳೆಯ ಹಾಡುಗಳಿದಾವೆ ಇತ್ತೀಚಿನಾ ಹಾಡುಗಳಿಗೆ ಹೋಲಿಕೆ ಮಾಡಿದ್ರೆ ಯಾವ ಹಾಡುಗಳು ಕೂಡ ಮೊದಲಿನ ಥರ ಇಲ್ಲ ಈಗ ಮುಂಚೆ ಹಳೆ ಹಾಡುಗಳು ಬಂದು ರಿಲೀಸ್ ಆದರೂನು ಒಂದು ನೂರು ದಿನ ನೂರೈವತ್ತು ದಿನ ಜನಗಳ ಕಿವಿಲ್ಲಿ ವರ್ಷ ಇಡೀ ವರ್ಷ ಜನಗಳ ಕಿವಿಯಲ್ಲಿ ಪ್ರಚಲಿತ ಇತ್ತು ಈಗ ಈಗಿನ ಹಾಡುಗಳು ಒಂದು ಒಂದು ದಿನ ಅದು ರಿಲೀಸ್ ಆದರೆ ಮತ್ತು ಒಂದು ವಾರ ಅಷ್ಟೇ ಮತ್ತೆ ಬೇರೆ ಚಿತ್ರ ಈಗಿನ ಹಾಡುಗಳು ಹೇಗೆ ಅಂದರೆ ಈಗ ಎಲ್ಲ ಕುಣಿಯೋದೇ ಹಾಡುಗಳನ್ನ ಕೇಳ್ತಾರೆ ಈಗ ಎಲ್ಲಾ ಒಂಥರ ಹಿಪ್ಪಾಪು ಪಾಶ್ಚಾತ್ಯಾ ಇನ್ಸ್ಟರುಮೆಂಟ್ಗಳ್ನ ಯೂಸ್ ಮಾಡಿ ಈಗಿನ ಹಾಡುಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಅದಕ್ಕೆ ಹಂಗಾಗಿ ನಿಲ್ ಈಗಿನ ಜನ್ರೇಷನ್ಗೆ ತಕ್ಕಾಗೆ ಈಗಿನ ಹಾಡುಗಳಿದೆ ಅದು ಒಂದು ವಾರ ಸಹಿತಾನೂ ಇರೋದಿಲ್ಲ ಈಗಿನ ಹಾಡುಗಳು ಹಂಗಾಗಿ ಹಳೇ ಹಾಡುಳಗಳಲ್ಲಿ ಹೆಚ್ಚು ವಾದ್ಯಗಳನ್ನ ಯೂಸ್ ಮಾಡ್ತಾ ಇದ್ದರು ಎಲ್ಲಾ ವಾದ್ಯಗಳ್ನ ಯೂಸ್ ಮಾಡಿ ಒಂದು ಗೀತೆನ ರಚನೆ ಮಾಡ್ತಾ ಇದ್ದರು ಆದರೆ ಈಗಿನ ಹಾಡುಗಳು ಹೇಗಿದೆ ಅಂತ ಹೇಳಿದ್ರೆ ಒಂದೇ ವಾದ್ಯದಲ್ಲಿ ಎಲ್ಲಾ ವಾದ್ಯಗಳು ನ್ನ ಯೂಸ್ ಮಾಡ್ಕೊಂಡು ಈಗಿನ ಗೀತೆಗಳನ್ನ ಮಾಡ್ಬೋದು ಈಗಿನ ಗೀತೆಗಳಲ್ಲಿ ತುಂಬ ಈ ರ್ಯಾಪ್ ಸಾಂಗು ಆಮೇಲೆ ವೆಸ್ಟರ್ನ್ ಸಾಂಗು ಆಮೇಲೆ ಹಿಪಾಪ್ ಸಾಂಗು ಈಥರೆಲ್ಲ ಸಾಂಗ್ಗಳು ಇರೋದರಿಂದ ಈಗಿನ ಹಾಡುಗಳು ಜನಗಳ ಮನಸಲ್ಲಿ ಉಳಿಯೋದು ತೀರಾ ಸಾಧ್ಯತೆ ಕಮ್ಮಿ ಇದೆ ಈಗಿನ ಹಾಡುಗಳಲ್ಲಿ ಮೆಲೋಡಿನೇ ಹೋಗ್ಬಿಟ್ಟಿದೆ ಹಳೆ ಹಾಡುಗಳಳಿಗೆ ಹೋಲಿಸ್ಕೊಂಡರೆ ಹಳೆ ಹಾಡುಗುಳಿಗೆ ಎಷ್ಟು ನಮಗೆ ಮೆಲೋಡಿನ ತಂದ್ಕೊಡ್ತಾ ಇತ್ತು ಕರ್ನಾಟಕ ಸಂಗೀತ ಹಾಗೂ ಹಿಂದುಸ್ಥಾನಿ ಸಂಗೀತನ ಯೂಸ್ ಮಾಡಿ ಈಗಿ ಹಳೇ ಹಾಡುಗೊಳನ್ನೆಲ್ಲ ಮಾಡ್ತಾ ಇದ್ದರು ಸುಗಮ ಸಂಗೀತ ಎಲ್ಲ ಮಾಡ್ತಾ ಇದ್ದರು ಈಗ ಈಗಿನ ಹಾಡುಗಳು ಬರೀ ಒಂದು ರ್ಯಾಪ್ ಸಾಂಗ್ ಅಂತ ಮಾಡ್ಬಿಟ್ಟರೆ ಅದೇ ಜನಗಳ ಮನಸ್ಸಲ್ಲಿ ಇರುತ್ತೆ ಆಮೇಲೆ ಹಳೆಯ ಒಂದು ಗಾಯಕರು ಈಗ ಹಳೆಯ ಗಾಯಕರಿಗೆ ಅವಕಾಶ ಸಿಗ್ತಾ ಇಲ್ಲ ಈಗ ಹೊಸ ಹಾಡುಗೊಳುನ್ನ ಹಾಡದಿಕ್ಕೆ ಹೊಸಾಗ ಈಗಿನ ಗಾಯಕರು ಸಾವ್ರಾರು ಗಾಯಕರಿದ್ದಾರೆ ಹಳೇ ಗಾಯಕರುಗಳಲ್ಲಿ ಎಲ್ಲಾ ಕಣ್ಮರೆ ಆಗ್ಬಿಟ್ಟಿದ್ದಾರೆ ಹಾಗಾಗಿ ಹಳೆ ಹಾಡ್ಗಳುನ್ನ ಪ್ರಚಲಿತ ಕಮ್ಮಿಯಾಗಿದೆ ಹಳೆ ಹಾಡುಗಳ ಮುಖಾಂತರ ನಾವು ಆ ಸಾಹಿತ್ಯಗಳ ಮುಖಾಂತರ ಜನಗಳ ಮನಸ್ಸಿಗೆ ತುಂಬಾ ಆಗಿನ ಸಾಹಿತ್ಯಗಳು ತುಂಬಾ ಶುದ್ಧವಾಗಿ ಪ್ರಚಲಿತವಾಗಿತ್ತು ಸವಿಸ್ತಾರವಾಗಿ ಅರ್ಥ ಆಗ್ತಿತ್ತು ಜನಗಳಿಗೆ ಈಗಿನ ಸಾಹಿತ್ಯಗಳು ಅರ್ಥನೇ ಆಗದಿಲ್ಲ ಅದು ಏನಂತನೇ ಗೊತ್ತಾಗ ಒಂದು ನಾಲಕೈದು ಭಾಷೆ ಒಂದೇ ಹಾಡಲ್ಲೀ ಇರುತ್ತೆ ಹಾಗಾಗಿ ಜನಗಳ ಮನಸ್ಸಲ್ಲೀ ಉಳಿಯೋದಿಲ್ಲ ಈಗಿನ ಸಾಂಗ್ಗಳು ಈಗಿನ ಸಾಂಗ್ಗಳು ಕೂಡ ಇಷ್ಟ ಆಗುದಿಲ್ಲ ಕೇಳದಕ್ಕೆ ಹಳೇ ಸಾಂಗ್ಗೊಳು ಕೇಳ್ಬೋದು ಹಳೆ ಹಾಡುಗಳನ್ನ